ನಮ್ಮ ಮನೆ ಸುತ್ತಮುತ್ತಲೂ ಸ್ವಚ್ಛ ಇಟ್ಟುಕೋಬೇಕಂದರೆ ನೀಟಾಗಿ ಮನೆ ಹತ್ತಿರ ಎಲ್ಲ ಕಸ ಬಳೀಬೇಕು ಮನೆಯಲ್ಲೆಲ್ಲ ಇವು ಏನಾದ್ರೂ ಒಂದು ನೀಟಾಗಿರಬೇಕಪ್ಪ ಈಗ ನೋಡು ಕಸ ಹೆಂಗೆ ಬಿದ್ದೈತಿ ಅಷ್ಟೆಲ್ಲ ಕಸ ಬಳೀನಿ ಮನೆ ರೋಡ್ ಕಡೆ ಇದ್ದರೆ ಮುಗೀತು ಇನ್ನು ಮನೆ ಫುಲ್ ಧೂಳು ಧೂಳುನೆ ಎಷ್ಟಾದ್ರೂ ಕ್ಲೀನ್ ಮಾಡು ಎಷ್ಟಾದ್ರೂ ಬಂಡೆ ಒರೆಸು ಏನೂ ವರ್ಕೌಟ್ ಆಗೋಂಗಿಲ್ಲ ಬಿಡೋಂಗಿಲ್ಲ ಒರೆಸು ಬಳಿ ಒರೆಸು ಬಳಿ ಅದೇ ಆಗ್ಬಿಟ್ಟಿರ್ತೆ ನಾವು ನೀಟಾಗಿ ಇಟ್ಕೋಬೇಕು ಮತ್ತು ನಮ್ಮ ಮನೆ ಎಲ್ಲ ಗಿಡ ಇದ್ದಾವೆ ಅಂತಂದ್ರೆ ಈಗ ಗಾಳಿ ಮಳೆ ಬಂದ್ರೆ ಸಹಜ ಮನೆ ಮುಂದೆ ಸಹಜನೇ ಬೀಳೋದೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ನೀಟ್ ನೀಟಾಗೆಲ್ಲ ಗಿಡಗಳನ್ನೆಲ್ಲ ಹಾಕಬೇಕು ನೀಟಾಗಿ ಬೆಳಿತಾವೆ ಗಾಳಿ ಸ್ವಚ್ಛ ಗಾಳಿ ಸಿಗುತ್ತೆ ಸ್ವಚ್ಛ ಗಾಳಿ ಎಲ್ಲನೂ ಸಿಗ್ತವೆ ಏನಾದರೂ ಒಂದು ಟ್ರೈ ಮಾಡ್ತನೇ ಇರಬೇಕು ಸ್ವಚ್ಛ ಇಟ್ಟುಕೊಳ್ಬೇಕು ಈಗ ನೋಡು ಈಗ ಹೆಂಗೆ ಮನೆ ಅಂತು ಗಲೀಜು ಇತ್ತಂದ್ರೆ ನಿಮ್ಗೆ ಸಣ್ಣ ಮಕ್ಳು ಇದ್ರಂದ್ರೆ ಅದು ನಿಮ್ಗೆ ಸಹಜನೇ ಗಲೀಜು ಮಾಡ್ತಾರೆ ನಾವು ಗಲೀಜು ಮಾಡೇ ಮಾಡ್ತಾರೆ ಈಗ ನಾವು ಏನಾದ್ರು ಕ್ಲೀನ್ ಏನಾದ್ರೂ ಮಾಡಲಿಲ್ಲಪ್ಪ ಅಂದ್ರೆ ಅವು ಫುಲ್ ಕೆಳಗಡೆಯೆಲ್ಲ ಆಟ ಆಡ್ತನೇ ಇರ್ತಾರೆ ಹೌದಾ ಆಟಾಡ್ಬೇಕಾರೆ ಕೈಯಿಂದ ಅದೇ ಕೈಯಿಂದ ಮುಟ್ತಾರೆ ಅದೇ ಕೈ ಬಾಯಿ ಇಟ್ಕೋತಾರೆ ಹಂಗೆಲ್ಲ ಬೇಡ ಈಗ ಅವ್ರು ಹಂಗ್ ಮಾಡೋದರಿಂದ ಅವ್ರಿಗೆ ಏನಾಗ್ಬಿಡ್ತೈತೆ ಸಣ್ಣ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ಸ್ ಆಗ್ತವೆ ಮುಖಕ್ಕೆ ಅದೇ ಕೈ ತೊಗೊಳ್ತಾರೆ ಮುಳಕ್ಕೆಲ್ಲ ಹಚ್ಕೋತಾರ ಬಾಯಾಗೆಲ್ಲ ಇಟ್ಕೋತಾರೆ ಫುಲ್ ಮಣ್ಣು ಮಣ್ಣಾಗಿರ್ತದ್ ಹೌದಾ ನೀಟಾಗೂ ಮನೆ ಫುಲ್ ನೀಟಾಗಿದ್ರೆ ಅದ್ಯಾಕೆ ಆಕೈತಿ ಅವರು ಸ್ವಲ್ಪ ಹುಡ್ಗುರು ಸ್ವಲ್ಪ ಚೆನ್ನಾಗೇ ಇರ್ತಾರೆ ಹೊಟ್ಟೆ ನೋವೇನೂ ಬರೋದೂ ಇಲ್ಲ ಏನೂ ಇಲ್ಲ ಕ್ಲೀನಾಗೆಲ್ಲ ಇರುತ್ತೆ ಹಾಗಾಗಿ ನಾವು ಮನೆಯೆಲ್ಲ ಫುಲ್ ಕ್ಲೀನಾಗಿ ಇಟ್ಕೋಬೇಕು ಎನ್ವಿರೋನ್ಮೆಂಟಲ್ಲೆಲ್ಲ ಚೆನ್ನಾಗಿ ಬೆಳೆಸ್ಬೇಕು ಸೊ ಹಂಗಾಗಿ ನಾವೆಲ್ಲ ನೀಟಾಗಿ ಇಟ್ಕೊಳ್ತನೇ ಇರಬೇಕು ಗಿಡ ತೆಂಗಿನ ಮರ ಬಾಳೆಹಣ್ಣು ಎಲ್ಲ ಗಿಡ ಚೆನ್ನಾಗಿ ಚೆನ್ನಾಗಿ ಹಣ್ಣು ಯಾವ್ಯಾವು ಬಿಡ್ತಾವಲ್ವ ಮನೆ ಮುಂದೆ ಗಿಡ ಹಾಕಿಕೊಂಡ್ರೆ ಮಾರ್ಕೆಟಿಗೆ ಹೋಗೋ ಅವಶ್ಕತೆಯೇ ಇರೋದಿಲ್ಲ ಮನೆ ಮುಂದೆನೇ ಬೆಳೀತಾವಲ್ಲ ಸೊ ಇಟ್ಕೋಬೇಕು ಚೆನ್ನಾಗಿ ಸ್ವಚ್ಛನ ಕಾಪಾಡಿ ನೀಟಾಗಿ ತಿನ್ನಿರಿ ಕೈ ತೊಳ್ಕೊಳ್ರೀ ನೀಟಾಗಿ ನೀಟಾಗಿ ಕೈ ತೊಕ್ಕೊಳ್ರೀ ಕೈ ತೊಳ್ಕೊಂಡು ನೀಟಾಗಿ ಊಟ ಮಾಡಿರಿ ಚೆನ್ನಾಗಿ ಮಾಡಿರಿ ಈಗ ನೋಡು ಮನೆ ಏನಾದ್ರೂ ಫುಲ್ ಮನೆ ಮುಂದೆ ಗಟಾರೇನು ಕ್ಲೀನಿಲ್ಲ ಈಗ ಫಸ್ಟ್ ನಾವು ಎದ್ದ ತಕ್ಷಣ ಏನು ಮಾಡ್ತೀವಿ ಗಟಾರ ಕ್ಲೀನ್ ಮಾಡ್ತೀವಿ ಗಟಾರ ಕ್ಲೀನ್ ಮಾಡ್ತೀವಿ ಮನೆ ಫುಲ್ ಕಸ ಒಡಗ್ತೀವಿ ಕಲ್ಲು ಒರಸ್ತೀವಿ ಎಲ್ಲೆಲ್ಲಿ ಸಾಮಾನು ಇರ್ತವೆ ಎಲ್ಲ ನೀಟಾಗಿ ಇಟ್ಕೋಬೇಕು ಹೊರಗೆಲ್ಲನು ಕಸ ಉಡುಗಿ ನೀರು ಉಡುಗಿ ನೀರು ಉಡ್ಗಿದ ತಕ್ಷಣ ಸ್ಮೆಲ್ ಘಮ ಘಮ ಅಂತ ಅದು ನೆಕ್ಸ್ಟ್ ಆಮೇಲೆ ರಂಗೋಲಿ ಹಾಕ್ತೀವಿ ಕಟ್ಟು ಸ್ವಲ್ಪ ಏನಾದ್ರೂ ಕಸ ಬಿತ್ತಂದ್ರೆ ಮುಗೀತು ನಮ್ಮ ಮನೆಯಿಂದ ಕಸ ತೊಗೊಂಡೋಗಿ ಇನ್ನೊಬ್ರ ಮನೆ ಮುಂದೆ ಎಲ್ಲ ಹಾಕ್ತೀವಿ ಹಂಗೆಲ್ಲ ಮಾಡ್ಬಾರ್ದು ಅವ್ರೇನು ಬಿಡ್ತಾರಾ ಆಮೇಲೆ ಏಯ್ ನೀ ಹಂಗ್ ಹಾಕಿದ್ದಿ ನಮ್ಮ ಮನೆ ಹತ್ರ ಕಸ ನಾವು ಗಾಳಿಗೆ ಬಂದೈತಿ ಗಾಳಿಗೆ ಬಂದೈತಿ ಅಂತ ನಾವು ಮಾಡ್ತೀವಿ ಸೊ ಹಂಗಾಗಿ ಇದೇ ಡೈಲಿ ಡೈಲಿ ಡೈಲಿ ಡೈಲಿ ಹಿಂಗಾ ಆಗ್ತಿದ್ರೆ ಆಗೋದೇ ಇಲ್ಲ ಸೊ ಹಾಗಾಗೀ ನಾವು ನಮ್ಮ ನಾವು ನೋಡ್ಕೋಬೇಕಲ್ವ ಸ್ವಚ್ಛವಾಗಿ ಇಟ್ಕೊಳ್ಬೇಕಲ್ವ ಸೊ ಸ್ವಚ್ಛವಾಗಿ ಇಟ್ಕೋಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಊಂ ಹ್ಞೂ ನೀಟಾಗಿ ಇಟ್ಕೋಬೇಕು ಸ್ವಚ್ಛ ಕಾಪಾಡಿರಿ ಎಲ್ಲವೂ ಮಾಡ್ತನೇ ಇದ್ರೆ ನಮಗೇನು ಫ್ರೆಶ್ ಗಾಳಿ ಸಿಗ್ತೈತಿ ಮನೆ ಮುಂದೆ ಏನೂ ಕ್ಲೀನಿಲ್ಲ ಅಂದರೆ ಯಾರಿಗೆ ಏನೂ ಆರಾಮಿಲ್ಲಾರ್ದ ಥರ ಆಗಲ್ಲ ಎಲ್ಲರೂ ಮನೆಯಲ್ಲೆಲ್ಲ ಆರಾಮಾಗೇ ಇರ್ತಾರೆ ಅರಾಮಾಗಿ ಇರ್ತಾರೆ ಮನೇಲ್ಲಿ ಎಲ್ಲರೂ ಸ್ವಚ್ಛ ಗಾಳಿಯೂ ಬರುತ್ತೆ ಮನೇಲೆಲ್ಲ ಅಡ್ಗೆ ಮಾಡೋ ಟೈಮಿಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಅಡ್ಗೆ ಮಾಡಬೇಕು ಇದೇನು ಬಿಡು ಹೊರಗಿಂದ ತಂದಿದ್ದು ಫ್ರಿಜ್ಜಗಿಟ್ರೆ ಮುಗೀತು ಫ್ರಿಜ್ಜಗಿಟ್ಟವು ಏನು ಏನಿರ್ತೆ ಮಸ್ತಿರುತ್ತೆ ಬಿಡು ಅದು ತೊಳ್ಯದು ಯಾಕೆ ಹಂಗೆ ಮಾಡೋಣ ನಡಿ ಅಂತೇಳಿ ಅಡ್ಗೆ ಮಾಡ್ತಾರೆ ಹೀಗೆಲ್ಲ ಮಾಡೋದ್ರಿಂದ ನಮ್ಗೆ ಇನ್ಫೆಕ್ಷನ್ಸ್ ಆಗುತ್ತೆ ಹೌದಾ ಇನ್ಫೆಕ್ಷನ್ಸ್ ಆಗುತ್ತೆ ಎಲ್ಲ ಅರಾಮಿಲ್ಲ ಅಂದರೂ ಈಗ ನೋಡಿ ಇಷ್ಟಿಷ್ಟಕ್ಕೆ ಹಾಸ್ಪೆಟೆಲ್ಸಿಗೆಲ್ಲ ಹೋಗ್ತೇವೆ ಚಕ್ ಮಾಡಿಸ್ತೇವಿ ಅಂದ್ರೆ ಮನೆ ಮುಂದೆಲ್ಲ ಸ್ವಚ್ಛತೆಯನ್ನು ಕಾಪಾಡಿದ್ರೆ ನಮಗ್ಯಾಕೆ ರೋಗ ಬರುತ್ತೆ ರೋಗ ಎಲ್ಲ ಎಲ್ಲಿ ಬರುತ್ತೆ ನಮಗೆ ಏನೂ ಆಗೋಲ್ಲ ಸೊ ಹಾಗಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿರಿ ಹ್ಞೂ ಸ್ವಚ್ಛ ಕಾಪಾಡಿರಿ ಚೆನ್ನಾಗಿಡ್ರಿ ಎಲ್ಲನೂ ಚೆನ್ನಾಗಿ ಮಾಡಿಕೊಳ್ರಿ ನಾಳೆ ಹೇಗು ನಮಗೇನೂ ಆಗದೂ ಇಲ್ಲ ನಾಳೆ ನಮಗೂ ಏನೂ ಆಗೋದಿಲ್ಲ ಸ್ವಚ್ಛಾಯಿತು ಬಿಡು ಅಂತ ಅಂತೇಳಿ ಎಲ್ಲನೂ ಕ್ಲೀನಾಗೇ ಇಡು ತಿಂತೇವೆ ಕ್ಲೀನಾಗಿ ಎಲ್ಲನೂ ಮಾಡ್ತಿರ್ತೇವೆ ಈಗ ಒಬ್ಬರು ಈಗ ನೋಡಿರಿ ಕೋವಿಡಂತ ಬಂದಿತ್ತು ಅದು ನೋಡಿದರೆ ಎಲ್ಲರೂ ಮಾಸ್ಕ್ ಹಾಕಿಕೊಂಡು ಅಡ್ಡಾಡಬೇಕು ಎಲ್ಲನೂ ಮಾಸ್ಕಿಂತನ ಮಾಡುವುದಿರ್ತೈತಿ ಹಂಗೆ ಮಾಡಿಕೊಳ್ಬೇಡ್ರೀ ಎಲ್ಲವನ್ನೂ ಕ್ಲೀನಾಗು ಇಟ್ಟುಕೊಳ್ರಿ ಕೋವಿಡ್ ಫುಲ್ ಮಾಸ್ಕ್ ಹಾಕ್ಕೊಂಡೇ ಅಡ್ಡಾಡ್ತನೇ ಇರಬೇಕು ಅವ್ರ್ದು ಉಸಿರ್ ನಮಗೆ ಬಡಿಬಾರ್ದು ನಮ್ಮ ಉಸಿರು ಅವ್ರಿಗೆ ಬಡಿಬಾರ್ದು ನೀಟಾಗಿ ಒಂದು ಒಬ್ರೊಬ್ರು ಕೈ ಹಚ್ಕೊಳ್ ಸ್ಯಾನಿಟೈಝರೆಲ್ಲ ಹಚ್ಕೊಳೊದೆಲ್ಲ ಬಂದುಬಿಟ್ಟಿತ್ತು ಹಾಗೆಲ್ಲ ಮಾಡೋದು ಬೇಡ ಈಗಂತು ನಾವು ಸ್ವಚ್ಛತೆಯನ್ನು ಕಾಪಾಡಿದ್ರೆ ಮನೆ ಕಡೆಯೆಲ್ಲ ಮನೇಗೆಲ್ಲ ನೀಟಾಗಿ ಮಾಡ್ಕೋಂಡ್ ತಿಂದ್ರೆ ಅದೆಲ್ಲ ಯಾಕೆ ಆಕೈತೀ ಸೊ ಹಾಗಾಗಿ ಏನೂ ಮಾಡಕ್ಕೆ ಹೋಗಬೇಡ್ರಿ ಅಲ್ಲಿಯ ಶಮಾಗಿದ್ರ ಸ್ವಚ್ಛ ಕಾಪಾಡಿದ್ರೆ ಸೊ ಎಲ್ಲ ಏನೂ ಆಗೋದೇ ಇಲ್ಲ ಸೊ ಹಾಗಾಗಿ ಸ್ವಚ್ಛಾನ ಕಾಪಾಡಿರಿ ಎಲ್ಲವೂ ಕ್ಲೀನಾಗಿರುತ್ತೆ ಟೆಂಪಲ್ಸ್ ಕಡೆಯೆಲ್ಲ ಹೋಗಿರ್ತೀರ ಹೌದಾ ಟೆಂಪಲ್ಸ್ ಕಡೆಯೆಲ್ಲ ಹೋಗಿದ್ರ ಅಲ್ಲಿ ನೋಡಿರೆ ಗುಡಿ ಒಳಗೆಲ್ಲ ಎಷ್ಟು ಕ್ಲೀನಾಗಿ ಇರ್ತೇತಿ ಎಷ್ಟೆಲ್ಲ ಸ್ವಚ್ಛ ಇರ್ತೈತಿ ಸಮಾಧಾನ ಅನ್ ಅನ್ಸುತ್ತೆ ನಮಗೆ ಸಮಾಧಾನವಾಗಿ ಇರ್ತತಿ ಕ್ಲೀನಾಗಿ ಅಪ್ಪ ಅಲ್ಲೇ ಇರಬೇಕು ಅಂತಲೂ ಅನ್ನಿಸ್ತಾನೆ ಇರ್ತೈತಿ ನಾವು ಸ್ವಚ್ಛತೆಯನ್ನು ಕಾಪಾಡಿರಿ ಸ್ವಚ್ಛಾನ ಕಾಪಾಡಿರಿ ಅಲ್ಲೆಲ್ಲ ನೋಡ್ಕೊಳ್ತ ಅಡ್ಡಾಡಿರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಊಂ ಎಕ್ಸಾಂಪಲ್ ಈಗ ಏನು ಹೇಳಬೇಕಪ್ಪ ಅಂದರೆ ರೋಡಲ್ಲೆಲ್ಲ ನೋಡಿರಿ ಅಪ್ಪ ನಮ್ಮ ದೇಶೊಳಗಂತೂ ಎಲ್ಲಿ ಕಸ ಬಿದ್ದಿರ್ತದೋ ಅಲ್ಲೇ ಬಿಡ್ತಾರ್ ಒಂದು ರೋಡಾಗಲಿ ಒಂದು ಬಾತ್ರೂಮ್ಸ್ ಅಂತು ಎಷ್ಟು ಕ್ಲೀನು ಸಹ ಇರೋಂಗಿಲ್ಲ ಆದ್ರೆ ಹೊರ್ಗಿನ ದೇಶ್ದೊಳಗೆಲ್ಲ ಎಷ್ಟು ಕ್ಲೀನ್ಸ್ ಆಗಿಡ್ತಾರೆ ನಮ್ಮ ಸ್ವಚ್ಛ ಅಂದ್ರೆ ನಾವು ಅದ್ಕೆ ಸ ನಮಗೂ ನಾವೂ ಅದೇ ಕಾಪಾಡ್ಬೇಕಲ್ವ ಅವ್ರ ಊರಾಗೆ ಅಸ್ಟೆ ಇರೋದು ನಮ್ಮ ದೇಶನೂ ಬೆಳೆಸ್ಬೇಕ್ ನಾವು ಚೆನ್ನಾಗಿ ಇಟ್ಕೊಬೇಕು ನಾವು ಚೆನ್ನಾಗಿ ಇಟ್ಕೊಬೇಕು ನಾವು ನಾವು ನೀಟಾಗಿಟ್ಟರೆ ಹಂಗ್ಯಾಕ್ ಆಗ್ತೇತಿ ಹೌದಲ್ವೋ ನಾವು ನೀಟಾಗಿ ಇಟ್ಕೊಳಣ ಇನ್ನು ಮೇಲಂತು ಈಗೆಲ್ಲ ಆಗಿದ್ದೆಲ್ಲ ಬಿಟ್ಟು ಮುಂದೆ ಸ್ವಚ್ಛಾನ ಕಾಪಾಡೋಣ ಇಲ್ಲಿ ಸಾಮಾನ್ಯವಾಗಿ ಬಿದ್ದಿರೋದಂದ್ರಪ್ಪ ಇದು ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ ಆ ಡಸ್ಟ್ಬಿನ್ನಿಗೋಗಿ ಹಾಕ್ಬೇಕ್ ನಾವು ಎಲ್ಲಿ ಬೇಕಾದಲ್ಲಿ ಬಿಸಾಕ್ಬಾರ್ದು ಎಲ್ಲಿ ಬೇಕಾದಲ್ಲಿ ಉಗುಳ್ಬಾರ್ದು ಇನ್ನು ವಾಶ್ ರೂಮ್ಸೆಲ್ಲ ಎಲ್ಲಿ ಬೇಕಾದಲ್ಲಿ ಮಾಡ್ಬಾರ್ದು ವಾಶ್ ರೂಮ್ ಅಂತ ರೂಮ್ ಇರುತ್ತಲ್ವ ಅದ್ರಲ್ಲಿ ಹೋಗಿನೇ ಮಾಡಬೇಕು ಈಗ ಸಣ್ಣ ಮಕ್ಳು ನಮ್ಮ ಸಿಟ್ಯಾಗೆಲ್ಲ ಏನು ಎಲ್ಲಿ ಬೇಕೋ ಅಲ್ಲಿ ಮಾಡ್ಬಿಡ್ತಾರೆ ಎಲ್ಲ ಹಂಗೆ ಮಾಡ್ಬಿಡ್ತಾರೆ ಹಂಗ್ ಮಾಡಬಾರ್ದು ಹೌದಾ ಸೊ ಹಾಗಾಗಿ ಕ್ಲೀನಾಗಿ ಇಟ್ಕೊಳ್ಳೋಲ್ರಿ ಮಾಡೋಣ ಚೆನ್ನಾಗಿ ಮನೆ ಫುಲ್ ಕ್ಲೀನಾಗಿರಬೇಕು ಕಸ ಎಲ್ಲ ಬಳಿಯಬೇಕು ಎಲ್ಲನೂ ಮಾಡಬೇಕು ಎಷ್ಟಾರ ಕ್ಲೀನ್ ಮಾಡಲಿ ಫುಲ್ ಸ್ವಚ್ಛಾನೇ ಇರೋದಿಲ್ಲ ಅಂತೆಲ್ಲ ಅಂತಾರೆ ಮನ್ಯಾಗೆ ನೀ ಎಷ್ಟಾರ ಕೆಲಸ ಮಾಡಿ ಏನಾದ್ರು ಕಸ ಅಂತೆಲ್ಲ ಅಂತಾರೆ ಇದು ಎದಕ್ಕೆ ಬೇಕು ನಮಗೆ ಬೇಡ ಹೌದಲ್ಲೊ ಅದಕ್ಕೆ ನಾವೇನು ಮಾಡ್ತೀವಿ ನೀನೇ ಒರೆಸ್ಕೊವ ನಮಗಾರೂ ಒರೆಸಿ ಒರೆಸಿ ಸಾಕಾಗೈತಿ ಅಂತೇಳಿ ಎಷ್ಟು ಕ್ಲೀನ್ ಮಾಡಿದರೂ ಬೈತೀರಿ ಎಷ್ಟ್ ಮಾಡಿದರೂ ಬೈತೀರಿ ಅದು ತಂದಿಟ್ರೂ ಬೈತೀರಿ ತಂದಿಟ್ಟಿಲ್ಲ ಅಂದರೂ ಬೈತೀರಿ ಹೆಂಗಿರ್ಬೇಕ್ ನಾವು ಅಂತೇಳಿ ನಾವು ಅಮ್ಮಗೆ ಬೈತೀವಿ ಅಮ್ಮ ಏನು ಮಾಡ್ತಾಳೆ ಗೊತ್ತಿದ್ಯಾ ಸ್ವಲ್ಪ ಒಂದು ಕಡ್ಡಿ ಹಿಂದುಳಿತಿಲ್ಲ ಮುಗೀತು ಹೆಂಗಲ್ಲ ಹೊಡಿತಿ ಕಸ ಹೀಗಾ ಹೊಡ್ಯೋದು ಅಂದ್ಬಿಡ್ತಾಳೆ ಹೌದ ಹಂಗೆ ಮಾಡಕ್ಕೆ ಹೋಗ್ಬೇಡ್ರೀ ಹಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ ಚೊಲೋ ಮಾಡಿರಿ ಕೆಲಸನೆಲ್ಲ ಮಾಡಿರಿ ಏನು ಕೆಲಸ ನಮಗೆ ಅಪ್ಪ ನಾವು ಮಾಡೇವಲ ಚೊಲೋ ಮಾಡೇವಲ ಅಂತ ನಮಗೆ ಅನಿಸ್ಬೇಕು ಹಂಗೆ ಮಾಡ್ಬೇಕು ನಾವು ಕೆಲಸಾನ ಮನೇಗೆಲ್ಲ ಫುಲ್ ಕ್ಲೀನಾಗಿ ಇಟ್ಕೊಬೇಕು ನಮ್ಮ ಪರಿಸರವನ್ನ ಸ್ವಚ್ಛಾಗಿಟ್ಕೊಳ್ರಿ ಗಿಡಾನೆಲ್ಲ ನೀಟಾಗಿ ಬೆಳೆಸೋಣ್ರೀ ನಮಗೆ ಗಾಳಿ ಕೊಡೋದನ್ನೆಲ್ಲ ಬೆಳೆಸೋಣ್ರಿ ನೀಟಾಗಿ ದಿನಾಲೂ ನೀರು ಹಾಕೋಣ ಸ್ವಚ್ಛವಾಗಿಟ್ಟು ನೀಟಾಗೆಲ್ಲ ಈಗ ನಾವು ಗುಡಿಗೆಲ್ಲ ಹೋಗ್ಬೇಕಂದ್ರ ಜಳಕ ಗಿಳಕ ಎಲ್ಲ ಮಾಡಿ ಹೋಗ್ತೇವಿ ಹಂಗೆಲ್ಲ ಇರಲಿ ಸೋ ಹ್ಞೂ ಹ್ಞೂ ಹ್ಞೂ ಸ್ವಿಚ್ ಬೇರೆ ಕಾಣೋಲ್ಲ